ಹಲೋ ಇದು ಗೋರ್ಮೆಂಟ್ ಕಾಲೇಜಾ ಮೇಡಮ್

ಹಾಂ ಹಾಂ ನನ್ನೆಸರು ಅಕ್ಷತ ಅಂತ ಮೇಡಮ್ ಪ್ರಿನ್ಸಿಪಾಲ್ ಅವರಾ ಮಾತಾಡ್ತಿರೋದು ಹಾಂ ನಮಸ್ತೆ ಮೇಡಮ್ ನನಗೆ ಕೆಲವೊಂದು ಕೋರ್ಸ್ಗಳ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಬೇಕಿತ್ತು ಮೇಡಮ್ ನಾನು ಬಿ ಕಾಮ್ ಮಾಡಿದ್ದೇನೆ ಐ ಮೀನ್ ಕಾಮರ್ಸ್ ತಗೊಂಡಿರೋದು ಈಗ ನೆಕ್ಸ್ಟ್ ಬಿ ಕಾಮ್ ಮಾಡ್ಲಿಕ್ಕೆ ಆಲೋಚನೆ ಮಾಡ್ತ ಇದ್ದೇನೆ ಅದು ಹೌದು ಹೌದು ಪಿ ಯು ಸಿ ಆಗಿದೆ ನಂದು ಇವಾಗ ಹಾಂ ಈಗ ಯಾವ ಕೋರ್ಸು ತಗೊಂಡರೆ ಒಳ್ಳೆದು ಬಿ ಕಾಮಲ್ಲಿ ಮುಂದೆ ಏನು ಒಳ್ಳೇದು ಆಗ್ತದೆ ಸ್ವಲ್ಪ ನನಗೆ ಅದರ ಬಗ್ಗೆ ತಿಳಿಸ್ಬೋದ

ಹಾಂ ಹಾಂ ಸರಿ ಮೇಡಮ್ ಮತ್ತೆ ಮತ್ತೆ

ಹ್ಞೂ ಈಗ ಬ್ಯಾಂಕಲ್ಲಿ ಏನಾದರು ನಾವು ಅದನ್ನು ನ ಮು ನಂತರ ಮಾಡ್ಬೋದಾ ಮೇಡಮ್ ಬ್ಯಾಂಕಲ್ಲಿ ಕೆಲವೊಂದು ಹೌದು ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಸರಿ ಮೇಡಮ್ ಸರಿ

ಹ್ಞೂ ಹ್ಞೂ ಹ್ಞೂ ಹ್ಞೂ ಈಗ ಬಿ ಕಾಮಲ್ಲಿ ಅಂದರೆ ಫೀಸ್ ಎಷ್ಟು ಇದೆ ಮೇಡಮ್ ಅಂದರೆ ಹಣ ಎಷ್ಟು ನಾ ಕಟ್ಬೇಕು ಆಗ್ತದೆ ಸ್ಟಾರ್ಟಿಂಗಲ್ಲಿ ಅಥವಾ ಅಷ್ಟು ಮೊತ್ತ ಎಷ್ಟು ಇರ್ತದೆ

ಕಂತಲ್ಲಿ ಕಟ್ಟಬೋದು ಹ್ಞೂ ಹ್ಞೂ ಹಾಂ ಹಾಂ ಹಾಂ ಸರಿ ಮೇಡಮ್ ಹಾಂ ಹಾಂ ಇದು ಟೈಮಿ ಅಂದರೆ ಸಮಯ ಎಷ್ಟರಿಂದ ಎಷ್ಟು ಇದೆ ಮೇಡಮ್ ಅಂದರೆ ಕಾಲೇಜಲ್ಲಿ

ಹಾಂ ಹಾಂ ಹೌದು

ಮಾಹಿತಿ ಹಾಂ ಹಾಂ ಹಾಂ ಸರಿ ಮೇಡಮ್ ಸರಿ ಸರಿ ಆಯಿತು ಮೇಡಮ್ ಹಾಂ ಧನ್ಯವಾದ